ನಾನು ಮೊದಲು ನಾನು ಅಂಗನವಾಡಿಯಲ್ಲಿ ನಾನು ವಿದ್ಯಾಭ್ಯಾಸ ಕಲಿತೆ ಅಂಗನವಾಡಿ ವಿದ್ಯಾಭ್ಯಾಸ ಕಲಿತು ಮಾ ನಂತರ ತರಗತಿಗೆ ನಾನು ಸೇರಿಕೊಂಡೆ ತರಗತಿಯಲ್ಲಿ ಒಂದರಿಂದ ಐದನೇ ತರಗತಿ ನಾನು ಆಸ್ಟೆಲ್ನಲ್ಲಿ ಆಸ್ಟೆಲ್ನಲ್ಲಿ ಓದಿದೆ ಆಸ್ಟೆಲ್ನಲ್ಲಿ ಬೆಳಗ್ಗೆ ಬೆಳಗ್ಗಿನ ಜಾವ ನನಗೆ ಐದು ಗಂಟೆಗೆ ಎಬ್ಬಿಸಿ ಯೋಗ ವಾಕಿಂಗು ಎಲ್ಲ ಹೇಳ್ಕೊಟ್ರು ಆ ಯೋಗ ವಾಕಿಂಗ್ ಎಲ್ಲ ಹೇಳ್ಕೊಡುವಂಗೆ ಆರೋಗ್ಯ ಎಲ್ಲ ಹೇಳ್ಕೊಟ್ರು ನಂತರ ನನಗೆ ವಿದ್ಯಾಭ್ಯಾಸ ಒಂದರಿಂದ ಐದು ಆಸ್ಟ್ಲಲ್ಲಿ ನಾನು ಓದಿದ್ದು ನಂತರ ಆಸ್ಟೆಲಲ್ಲಿ ಆಸ್ಟ್ಲಲ್ಲಿ ಓದಿದೆ ನಂತರ ನಾನು ಏನು ಮಾಡಿದೆ ನಾನು ಹಂಗೆ ಆಸ್ಟೆಲನ್ನು ಐದನೇ ತರಗತಿಗೆ ಬಿಟ್ಟು ಮತ್ತೆ ನಾನೂ ಆರನೇ ತರಗತಿಗೆ ಶಾಲೆಗೆ ಸೇರಿಸ್ಕೊಂಡೆ ಆರನೇ ತರಗತಿಯಿಂದ ನಾನು ಏಳನೇ ತರಗತಿ ಶಾಲೆಯಲ್ಲಿ ಓದಿದೆ ಶಾಲೆಯಲ್ಲಿ ಆದ್ಮೇಲೆ ಪ್ರೌಢ ಶಾಲೆಯಲ್ಲಿ ಪ್ರೌಢಶಾಲೆ ಎಂಟನೇ ತರಗತಿಗೆ ನಾನು ಜಾ ಸೇರಿದೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಗೆ ನಾನು ಪ್ರೌಢಶಾಲೆ ಪ್ರೌಢ ಶಿಕ್ಷಣ ವ್ಯಾಸಂಗ ಮಾಡಿದೆ ಪ್ರೌಢ ಶಿಕ್ಷಣ ವ್ಯಾಸಂಗ ಮಾಡಿದ ನಂತರ ನಾನು ಪಿ ಯು ಕಾಲೇಜು ಅಂದರೆ ದೇ ಪಿ ಯು ಕಾಲೇಜಿಗೆ ನಾನು ಸೇರ್ಕೊಂಡೆ ಪೆ ಪಿ ಯು ಕಾಲೇಜ್ ನಂತರ ನನಗೆ ಒಳ್ಳೆಯ ಜ್ಞಾನೋದಯ ಆಯಿತು ನಾನು ಪಿ ಯು ಕಾಲೇಜೆಲ್ಲ ಓದಿ ಡಿಗ್ರಿ ಮಾಡಿ ಈ ಎಲ್ಲ ನನಗೆ ಒಳ್ಳೆಯ ಅನುಕೂಲ ಆಯಿತು ಒಳ್ಳೆ ಅನುಕೂಲ ಆದ ನಂತರ ನಾನು ನಾನೇನು ಮಾಡಿದೆ ಆಮೇಲೆ ಡಿಗ್ರಿ ಎಲ್ಲ ಮುಗಿಸಿ ನನಗೆ ಮದುವೆ ಮಾಡಿದರು ಮದುವೆ ಎಲ್ಲ ಮದುವೆ ಆಮೇಲೆ ನಾನು ಒಂದು ಕೆಲಸ ನೋಡಿದೆ ಕೆಲಸ ಕೆಲಸಕ್ಕೆ ಹೋದೆ ಕೆಲಸದಿಂದ ನನಗೆ ಪೇಮೆಂಟ್ ಬರ್ತಾಯಿತ್ತು ತಿಂಗಳ ತಿಂಗಳ ಪೇಮೆಂಟು ನನಗೆ ಬರ್ತಾಯಿತ್ತು ನಾನು ನಮ್ಮ ತಂದೆಯ ಕೈಗೆ ಪೇಮೆಂಟ್ ತಂದುಕೊಡುತ್ತಿದ್ದೆ ತಂದೆಯವರು ನಮ್ಮ ಮನೆಯ ಸಂಸಾರವನ್ನು ನೋಡುತ್ತಿದ್ದರು ನಮ್ಮ ಮನೆ ಸಂಸಾರ ನೋಡಿದಾಗ ಆಮೇಲೆ ನಮ್ಮ ತಂದೆಯವರು ನಮಗೆ ಯಾವ ರೀತಿ ಇರಬೇಕು ಯಾವ ರೀತಿ ಮನೆಯ ಸಂಸಾರ ನೋಡ್ಕೊಳ್ಬೇಕೆಂಬುದಾಗಿ ಎಲ್ಲ ನಮಗೆ ಹೇಳ್ಕೊಟ್ರು ಅದನ್ನೆಲ್ಲ ನಾನು ಕಲಿತೆ ನಮ್ಮ ತಂದೆ ತಾಯಿಯಿಂದ ನಾನು ಕಲಿತೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಮಕ್ಕಳಿಗೆ ನಾನು ನನ್ನ ತಂದೆ ತಾಯಿ ಹೇಳಿಕೊಟ್ಟಂಥ ಮಾತುಗಳನ್ನೆಲ್ಲ ಹೇಳಿ ನನ್ನ ತಂದೆ ತಾಯಿಯವರು ಇಂಥ ಮಾರ್ಗದಲ್ಲಿ ನೆಡಿ ಎಂಬುದಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ನೀವು ಅದೇ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆ ಎಂಬುದಾಗಿ ನಾನು ನನ್ನ ಮಕ್ಕಳಿಗೂ ಸಹ ಹೇಳ್ಕೊಟ್ಟೆ ನನ್ನ ಹೆಂಡತಿ ಮಕ್ಕಳಿಗೂ ಸಹ ನಾನು ಹೇಳ್ಕೊಟ್ಟೆ ಹೇಳ್ಕೊಟ್ಟ ನಂತರ ನಮ್ಮ ಮಕ್ಕಳು ಸಹ ಅದೇ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ನಾನು ಈಗ ಒಳ್ಳೆ ವಿದ್ಯಾವಂತನಾಗಿ ಒಳ್ಳೆ ಉದ್ಯೋಗದಲ್ಲಿ ನಾನು ಇದ್ದೇನೆ ಈ ಉದ್ಯೋಗದಿಂದ ನನಗೆ ತೃಪ್ತಿ ಇದೆ ಆ ಉದ್ಯೋಗದಿಂದ ತೃಪ್ತಿಯಿಂದ ನನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದೇನೆ ನಾನು ನಂಬಿದವರಿಗೆ ನಾನು ಸಹ ಸಹಾಯ ಮಾಡುತ್ತಿದ್ದೇನೆ ಸಹಾಯ ಮಾಡಿದಂಥವರು ನನಗೂ ಸಹ ತ ತುಂಬ ಧನ್ಯವಾದವನ್ನ ತಿಳಿಸ್ತಾರೆ ನಾನು ಅವರಿಗೆ ಹೇಳುತ್ತೇನೆ ನೀವು ನಾನು ನಿಮಗೆ ಸಹಾಯ ಮಾಡಿದಾಗ ನೀನು ಇನ್ನೊಬ್ರಿಗೆ ಸಹಾಯ ಮಾಡೆಂಬುದಾಗಿ ಹೇಳುತ್ತೇನೆ ಅದರಿಂದ ಒಬ್ಬರಿಗೊಬ್ರು ಸಹಾಯ ಆಗುತ್ತದೆ ಇಂಥ ಇದೆ ಇದರಿಂದ ನನಗೆ ತುಂಬ ಅನುಕೂಲವಾಗಿದೆ ಈ ಉದ್ಯೋಗ ಮತ್ತು ವಿದ್ಯಾಭ್ಯಾಸಗಳಿಂದ ನನಗೆ ತುಂಬ ಆನಂದ ಸಂತೋಷವಾಗಿದೆ ಈ ಸಂತೋಷ ಹಂಚಿಕೊಳ್ಳುವುದಕ್ಕೆ ನನಗೆ ತುಂಬ ಇಷ್ಟವಾಗಿದೆ ಈ ಇಷ್ಟವೆಲ್ಲ ನಾನು ಹೇಳುವಂಥ ಎಲ್ಲ ಮಕ್ಕಳಿಗೂ ಅಷ್ಟೇ ಒಳ್ಳೆಯ ವಿದ್ಯೆಯನ್ನು ಕೊಡುತ್ತೇನೆ ಒಳ್ಳೆ ವಿದ್ಯೆಯಲ್ಲಿ ಅವ್ರೂ ಸಹ ಈ ನನ್ನ ಥರನೇ ಮುಂದೆ ಬಂದು ಇನ್ನೊಬ್ಬರಿಗೆ ಮತ್ತೆ ಇನ್ನೊಬ್ಬ ಮತ್ತೊಬ್ಬರಿಗೆ ಈ ಒಳ್ಳೆಯ ಒಳ್ಳೆ ಎಲ್ಪ್ ಆಗುವಂತೆ ಅಂದರೆ ಒಳ್ಳೆಯ ಸಹಾಯ ಸಹಾಯಕರಾಗುವಂತೆ ಅವ್ರಿಗೂ ನಾನು ಹೇಳುತ್ತೇನೆ ನಮ್ಮ ತಂದೆ ತಾಯಿಗಳ ಮಾರ್ಗದಲ್ಲಿ ನಾನು ನಡೆದಿದ್ದೇನೆ ನನ್ನ ಮಾರ್ಗ ನನ್ನ ನನ್ನ ಹೆಂಡತಿ ಮಕ್ಕಳು ನನ್ನ ಹೆಂಡತಿ ನಾನು ಹೇಳಿದಂಥ ನೀವು ನಡೆಯಬೇಕು ಎಂಬುದಾಗಿ ನಾನು ಅವರಿಗೆ ಒಳ್ಳೆ ಮಾರ್ಗವನ್ನು ಕೊಡುತ್ತೇನೆ ಆ ಮಾರ್ಗದಲ್ಲಿ ಏನೇ ತೊಂದರೆಗಳು ಕಷ್ಟಗಳು ಎದುರು ಬಂದ್ರೂ ನೀವು ಧೈರ್ಯವಾಗಿ ನಿಂತು ಅದನ್ನು ಎದುರಿಸಿ ಎಂಬುದಾಗಿ ನಾನು ಅವರಿಗೆ ತಿಳುವಳಿಕೆ ಕೊಡುತ್ತೇನೆ ಈ ತಿಳುವಳಿಕೆಯಲ್ಲಿ ಮಕ್ಕಳು ಒಳ್ಳೆ ಮುಂದೆ ಬಂದಿದ್ದಾರೆ ಅದೇ ರೀತಿಯಲ್ಲಿ ನನ್ನ ಮಕ್ಕಳೂ ಸಹ ಈಗ ಒಳ್ಳೆಯ ಮಾರ್ಗದಲ್ಲಿ ಓದುತ್ತಿದ್ದಾರೆ ಒಳ್ಳೆ ಮಾರ್ಗದಲ್ಲಿ ಬುದ್ಧಿ ಕಲಿತಿದ್ದಾರೆ ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಈ ಮಾರ್ಗಗಳೆಲ್ಲ ಈ ಅನಿಸಿಕೆಗಳೆಲ್ಲ ನನ್ನ ತಂದೆ ತಾಯಿ ಕೊಟ್ಟಂಥ ಈ ಭಿಕ್ಷೆ ಈ ಭಿಕ್ಷೆಯಲ್ಲಿ ನಾನು ನಮ್ಮ ಮಕ್ಕಳಿಗೆ ನಾನು ಈ ಅರಿವು ಮಾಡಿ ಕೊಟ್ಟಿದ್ದೇನೆ ಅದರಿಂದ ನನ್ನ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಆ ಮಕ್ಕಳು ಸಹ ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಅವ್ರೂ ಸಹ ಒಳ್ಳೆಯ ಬಿ ಕಾಂ ಎಮ್ ಬಿ ಎ ಮಾಡುತ್ತಿದ್ದಾರೆ ಈ ಮಕ್ಳಿಗೂ ಸಹ ನೀವು ಒಳ್ಳೆಯದಾಗಲಿ ದೇವ್ರ ಆಶಿರ್ವಾದ ಅವ್ರ ಮೇಲೆ ಇರಲಿ ಈ ಆಶಿರ್ವಾದ ಎಲ್ಲ ನಮಗೆ ನನ್ನ ತಂದೆ ತಾಯಿಯವ್ರು ಕೊಟ್ಟಿದ್ದಾರೆ ನಾವು ನಮ್ಮ ಮಕ್ಕಳಿಗೆ ಈ ಆಶಿರ್ವಾದೆಲ್ಲ ಕೊಡುತ್ತೇವೆ ಎಂಬುದಾಗಿ ಈ ಒಳ್ಳೆ ಮಾತುಗಳನ್ನು ಹೇಳಿ ಈ ಮಕ್ಕಳು ಯಶಸ್ವಿಯಾಗ್ಲಿ ಎಂದು ನಾನು ಸಹ ಬಯಸುತ್ತೇನೆ ಈ ಬಯಸುವಾಗ ಈ ನನಗೆ ಉದ್ಯೋಗದಲ್ಲೂ ಅಷ್ಟೇ ನಾನು ನೋಡು ನಮಗೆ ಈ ಕಷ್ಟಪಟ್ಟು ನಾನು ಈ ಉದ್ಯೋಗಕ್ಕೆ ಬಂದೆ ನೀವು ಅಷ್ಟೇ ನೀನು ನೀವು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಅನುಕೂಲ ಒಳ್ಳೆ ಅನುಕೂಲದಲ್ಲಿ ನೀವು ಅಷ್ಟೇ ಒಳ್ಳೆ ಉದ್ಯೋಗಕ್ಕೆ ಬನ್ನಿ ಎಂಬುದಾಗಿ ನಾನು ಈ ಮಕ್ಳಿಗೂ ಸಹ ಅವರಿಗೆ ಹೇಳ್ದೆ ಅವರು ಅದೇ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ ಆ ಮಾರ್ಗದಲ್ಲಿ ನಡೆಯುತ್ತಿದ್ದರು ಅಂತ ಮಕ್ಕಳು ಸಹ ನನ್ನ ಮಾತನ್ನು ಕೇಳ್ತಿದ್ದಾರೆ ಈಗ ಆ ಮಕ್ಕಳು ನನ್ನ ಮಾತನ್ನು ಕೇಳಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ ಆ ವಿದ್ಯಾಭ್ಯಾಸದಿಂದ ಅವರು ಏನೇ ಕಷ್ಟ ತೊಂದರೆ ಆದರೂ ಒಳ್ಳೆ ಮಾರ್ಗದಲ್ಲಿ ಅವರು ಅವ್ರು ಓದುತ್ತಿದ್ದಾರೆ ಆ ಓದಿನಿಂದ ಅವ್ರಿಗೆ ಒಳ್ಳೆಯ ಉದ್ಯೋಗ ಸಿಗು ಸಿಗುವಂತಾಗಲಿ ಆ ಉದ್ಯೋಗದಿಂದ ಅವರು ಇನ್ನೊಬ್ರಿಗೆ ಸಹಾಯ ಆಗುವಂತೆ ಆಗುವಂತೆ ಅವ್ರನ್ನು ಆಶಿರ್ವಾದ ಮಾಡುತ್ತೇವೆ ಈ ಆಶಿರ್ವಾದದಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಎಂಬುದಾಗಿ ನಾನು ಆ ಮಕ್ಕಳಿಗೆ ತಿಳುವಳಿಕೆ ಹೇಳುತ್ತೇನೆ